ನಾನು ಉದ್ಯೋಗ ಮಾಡುತ್ತಿರುವ ಕಚೇರಿಯಲ್ಲಿ ಅಷ್ಟೊಂದು ಕಷ್ಟಗಳು ಏನು ಇಲ್ಲ ಸುಲಭವಾಗಿಯೇ ಇಲ್ಲಿ ಕೆಲಸ ಮಾಡಬಹುದು ಹಾಗೆಯೇ ಆ ಥರ ಏನಾದರೂ ಕಷ್ಟ ಬಂದರೆ ಅದನ್ನು ಸುಲಭವಾಗಿ ನಾವು ಬಗೆಹರಿಸುತ್ತೇವೆ ಇಲ್ಲಿ ಹೆಚ್ಚಾಗಿ ಬರುವ ಕಷ್ಟ ಎಂದರೆ ವಿದ್ಯುತ್ ಹೋಗುವ ತೊಂದರೆ ಇದನ್ನು ನಾವು ನಿವಾರಣೆ ಮಾಡಲು ಯು ಪಿ ಎಸ್ಸನ್ನು ತಂದಿಟ್ಟಿದ್ದೇವೆ ಹಾಗೆಯೇ ಎಲ್ಲ ವಿದ್ಯಾರ್ಥಿಗಳಿಗು ಏನು ತೊಂದರೆ ಆಗದಂತೆ ಎಲ್ಲ ಕಡೆಯಿಂದಲು ಎಲ್ಲ ಸೌಲಭ್ಯಗಳನ್ನು ಲಭಿಸಿದ್ದೇವೆ